ಒಂದು ಪುಸ್ತಕವನ್ನು ಓದಿ ಮುಗಿಸಲು ಪುಸ್ತಕದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಕೇವಲ ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ನಾವು ನಿರರ್ಗಳವಾಗಿ ಓದಬಹುದು ವಾರದ ಟಾರ್ಗೆಟನ್ನು ನಾವು ಓದುವ ಪ್ರಕ್ರಿಯೆಯಲ್ಲಿ ಇಟ್ಟುಕೊಂಡಿದ್ದೇವೆ